ಹಾಂ ನಮ್ಸ್ಕಾರ ಹೇಳಿ ಹಾಂ ಹೌದೌದು ನಾವೆಕೇನು ಹೇಳಿ ಸರ್ ಹಾಂ ಹಾಂ ಹೇಳಿ ಸರ್ ಹೇಳಿ ಸರ್ ಹಾಂ ಹಾಂ ಹಾಂ ಯ ಹೌದಾ ಯಾರ ಹೆಸ್ರಲ್ಲಿ ಮಾಡಿಸ್ಬೇಕು ಸಾ ನಿಮ್ಮ ಹೆಸ್ರಲ್ಲೇ ಮಾಡಿಸ್ಬೇಕಾ ವಯಸ್ಸೆಷ್ಟು ನಿಮಗೆ ಇಪ್ಪತ್ತ್ನಾಲ್ಕಾ ಯಾಕೆ ಅಂದರೆ ಹೇಳ್ತಿನಿ ಈಗ ವಯ್ಸಿನ ಮೇಲೆ ಪ್ಲಾನ್ಗಳಿರ್ತವೆ ಈಗ ನಿಮ್ಗೆ ಇಪ್ಪತ್ತ್ನಾಲ್ಕು ವರ್ಷ ಅಲ್ವಾ ಇಪ್ಪತ್ತ್ನಾಲ್ಕು ವರ್ಷ ಅಂದರೆ ಒಂದು ನೀವು ಇಪ್ಪತ್ತ್ನಾಲ್ಕು ವರ್ಷ ಎಷ್ಟು ಲಕ್ಷಕ್ಕೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರ ಐದಾರು ಲಕ್ಷ ಆರು ಲಕ್ಷನಾ ಐದು ಲಕ್ಷನಾ ಐದು ಲಕ್ಷದ ಪ್ಲಾನು ಇಪ್ಪತ್ತ್ನಾಲ್ಕು ವರ್ಷಕ್ಕೆ ಯಾವುದೂ ಇಲ್ಲ ಒಂದು ಹತ್ತು ಲಕ್ಷಕ್ಕೆ ಮಾಡ್ಕೋಬಿಡಿ ಒಟ್ಟಿಗೆ ಚೆನ್ನಾಗಿರತ್ತೆ ಫ್ಯೂಚರ್ ಪ್ಲಾನು ಎಲ್ಲ ಚೆನ್ನಾಗಿರತ್ತೆ ಹತ್ತು ಲಕ್ಷದ್ದು ಹಾಂ ಅದ್ರಲ್ಲಿ ಯಾವ ರೀತಿ ಅಂದರೆ ಈಗ ಮಂತ್ಲಿ ಮ ಒಟ್ಟಿಗೆ ಈವಾಗ ನೀವು ಪಾಲಿಸಿ ಮಾಡಿಸ್ಬೇಕು ಅಂದರೆ ಫಸ್ಟ್ದು ಎರಡು ತಿಂಗ್ಳ ಪೇಮೆಂಟ ಒಟ್ಟಿಗೆ ಕಟ್ಟಬೇಕು ಒಹ್ ಎರಡು ತಿಂಗ್ಳಿದ್ದು ಅಂದರೆ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಬೀಳುತ್ತೆ ಒಂದು ಒಂದು ಕಂತು ಮೂವತ್ತು ಸಾವಿರದ ಆರುನೂರು ಅದನ್ನ ಎರಡು ಕಂತುದು ಒಟ್ಟಿಗೆ ಕಟ್ಟಬೇಕು ನೀವು ಫಸ್ಟ್ನೇದು ಅದಾದ ಮೇಲೆ ನೀವು ಬ್ಯಾಂಕಲ್ಲಾರು ಕಟ್ ಮಾಡ್ಕೋಬೋದು ಆ ರೀತಿ ಏನಾರು ಪ್ಲಾನಿಂಗ್ ಮಾಡಿಸ್ಕೊಬೋದು ನೀವು ಹ್ಞೂ ಹಾಂ ವೀಕ್ಲಿ ಇಲ್ಲ ಪೇ ಮಂತ್ಲಿನೇ ನಮ್ಮ ಹತ್ರ ಎಲ್ಲ ಇರೋದು ಮಂತ್ಲಿನೇ ಮಂತ್ಲಿ ಪೇಮೆಂಟೇ ನೀವು ಡೈರೆಕ್ಟ್ ಆರು ಬಂದು ಕಟ್ಬೌದು ಇಲ್ಲಾಂದರೆ ನೀವು ಅಕೌಂಟ್ ಎಲ್ಲ ಡೆಬಿಟ್ ಮಾಡ್ಕೊಳಿ ಅಂತೇಳಿದ್ರೂ ಅದು ಕೂಡ ಮಾಡ್ಕೋಬೌದು ಎರಡು ಒಪ್ಶನ್ ಇದೆ ನಿಮ್ಗೆ ಯಾವ್ದು ಇಂಟ್ರಸ್ಟ್ ಆಗುತ್ತೆ ಅದು ಮಾಡಿಸ್ಬೌದು ನೀವು ಪಾಲಿಸಿಲಿ ಹತ್ತು ಲಕ್ಷ ಆದರೆ ನಿಮ್ಮದು ಮುಗಿಯೋಷ್ಟ್ರಲ್ಲಿ ಇವಾಗ ಎರಡು ಸಾವಿರ ಎರಡು ಸಾವಿರ ಮ ಇಪ್ಪತ್ತ ಮೂರಲ್ವಾ ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ನೀವು ಹತ್ತು ವರ್ಷದ ಪ್ಲಾ ಪಾಲಿಸಿ ತಗೊಂಡ್ರೆ ನೀವು ಮೂವ ಇನ್ನೇನು ಹತ್ತು ವರ್ಷದ ಪಾಲಿಸಿ ತಕ್ಕಂಡ್ರೆ ಈಗ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಜಾಸ್ತಿ ಸಿಗುತ್ತೆ ಕ ಹಾಂ ಹತ್ತು ವರ್ಷಕ್ಕೆ ಮೂರ್ಸ ಮೂರು ಸಾವಿರದ ನನ್ನೂರು ಐವತ್ತು ರೂಪಾಯಿ ಕಟ್ಟಬೇಕು

ಹಾಂ ಹಾಂ ಹಾಂ ಹೌದೌದು ನೀವು ಒಂದು ಕೆಲಸ ಮಾಡಿ ಡೈರೆಕ್ಟು ನಮ್ಮ ಆಫೀಸಿಗೆ ಬಂದ್ಬಿಡಿ ಅದರಲ್ಲಿ ಏನೇನು ಡಿಟೈಲ್ ಬೇಕು ನಿಮಗೆ ಹೇಳ್ಕೊಡ್ತಿನಿ ನಿಮ್ಗೆ ಯಾವ ಪ್ಲಾನ್ ಅಷ್ಟೈತೆ ಅದನ್ನ ಬೇಕಾದ್ರೆ ನೀವು ಮಾಡಿಸ್ಕೊಳ್ಳಿ ಅಂತೆ ಹಾಂ ಹಾಂ ಬನ್ನಿ ಆಧಾರ್ ಕಾರ್ಡು ನಿಮ್ದು ಏನೇನು ಡಾಕ್ಯುಮೆಂಟ್ ಇದೆ ಈ ಪ್ಯಾನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡು ಓಟ್ರ್ ಐ ಡಿ ಇವೆಲ್ಲ ತಗೊಬನ್ನಿ ಹ್ಞೂ ಸರಿ ನಾಳೆ ಬರ್ತಾರಲ್ಲವಾ ಹಾಂ ಸರಿ ಆಯಿತು ಬನ್ನಿ ಬನ್ನಿ ಕಾಲ್ ಮಾಡ್ಕೋ ಬನ್ನಿ ಬರುವಾಗ ಹಾಂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು